ಹಲೋ ಯಾರು ಹೌದು ಸರ್ ನಿಮ್ಮ ಹೆಸ್ರು ಓ ನೆನ್ನೆ ಬಂದಿದ್ದಿರಲ್ಲ ಅವ್ರಾ ಸರ್

ಹಾಂ ಕಮ್ಮಿ ಆಗಿಲ್ಲವಾ ಸರ್ ಮಾತ್ರೆ ಕರೆಟ್ಟಾಗಿ ನುಂಗ್ತಾ ಇದ್ದೀರಾ ಹಾಂ ಬಿ ಬಿಸ್ನೀರು ಕುಡೀರಿ ಸರ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮತ್ತು ಮಲಗುವಾಗ ಬಿಸ್ನೀರು ಕುಡೀರಿ ಮಾತ್ರೆ ತಗೊಳ್ಳುವಾಗ ಬಿಸ್ನೀರು ತಗೊಂಡು ಮಾತ್ರೆ ತಗೊಳ್ಳಿ ಸರ್ ಎಲ್ಲ ಸರೋಗುತ್ತೆ ಏನು ಊಟ ಮಾಡಿದ್ರಿ ಜ್ವರ ಇದೆಯಾ ಕೆಮ್ಮು ಓಹೋ ಮಾತ್ರೆ ಕೊಟ್ಟಿದ್ದೆ ಕಮ್ಮಿ ಆಗಿಲ್ಲವಾ ನಾಳೆ ಬನ್ನಿ ನಾಳೆ ಬನ್ನಿ ಚೆಕಪ್ ಮಾಡೋಣ ಇನ್ನೊಂದು ಸರಿ ನಾಳೆ ಬ ಚೆಕಪ್ ಮಾಡಿಬಿಟ್ಟು ಏನಾಗಿದೆ ಅಂತ ಚೆಕಪ್ ಮಾಡಿದರೆ ರಿಪೋರ್ಟ್ ಬಂದಮೇಲೆ ನಾನು ಏನುಮಾಡ್ಬೇಕು ಅಂತ ಹೇಳ್ತೀನಿ ನೀವು ಎಲ್ಲಾದರೂ ಟ್ರಾವೆಲ್ ಮಾಡಿದ್ರಾ ಓ ಅಲ್ಲೇನಾದ್ರು ಮಳೇಲಿ ಗೀಳೆಲ್ ನೆನೆದ್ರಾ ಅಥ್ವಾ ನೀರು ಏನು ನೀರು ಮಿಸ್ಟೇಕ್ ಆಗಿ ನೀರು ಪ್ರಾಬ್ಲಮ್ ಆಗಿರಬೇಕು ಅನ್ಕೊಳ್ತೀನಿ ನಿಮಗೆ ಹ್ಞೂ ಯಾವ ಯಾವ ಊರಿಗೆ ಹೋಗಿದ್ರಿ ಓ ನಿಮ್ದು ಕರ್ನಾಟಕದಿಂದ ತಮಿಳ್ನಾಡ್ಗೆ ಹೋಗಿದ್ರಾ ಹ್ಞೂ ಅದೆ ಅದೆ ಅದೇ ಪ್ರಾಬ್ಲಮ್ ಆಗಿರೋದು ಮಳೇಲಿ ಎಲ್ಲ ನೆನೆದಿರಲ್ವಾ ಅದಕ್ಕೆ ಸ್ವಲ್ಪ ಶೀತದ ಥರ ಆಗಿದೆ ಕೆಮ್ಮು ಬಂದಿದೆ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಬನ್ನಿ ನಾಳೆ ಬಂದು ಚೆಕಪ್ ಮಾಡೋಣ ಮತ್ತು ಬೇರೆ ಮಾತ್ರೆ ಬದಲಾಯಿಸ್ಕೊಡ್ತೀವಿ ಹ್ಞೂ ಮತ್ತೆ ಇವಾಗ ನಾಳೆ ಸಂಡೇ ಇದೆ ನಾಳೆ ಬೇಡ ಮಂಡೆ ಬಂದುಬಿಡಿ ಹ್ಞೂ ಮತ್ತು ಹಳೆಯ ರಿಪೋರ್ಟ್ ಎಲ್ಲ ತಗೋಂಡ್ಬನ್ನಿ ಮಾ ಮಾತ್ರೆ ಏನ್ ಬರ್ಕೊಟ್ಟಿದ್ದೆ ಅದೆಲ್ಲ ತಗೋಂಡ್ಬನ್ನಿ ನಾಳೆ ರಿಪೋರ್ಟ್ ಮಾಡೋಣ ಫೀಸ್ ನಿಮಗೆ ಎಷ್ಟಿದೆ ಇವಾಗೆಲ್ಲ ನಾವು ಕಮ್ಮಿಯೇ ತಗೋಳ್ತೀವಿ ಬನ್ನಿ ಒಂದು ಇನ್ನೂರು ರೂಪಾಯ್ ತಗೋಳ್ತಾರೆ ಎಲ್ಲ ಕಡೆ ಜಾಸ್ತಿ ಇದೆ ನಮ್ಮ ಹಾಸ್ಪಿಟ್ಲಲ್ಲಿ ಕಮ್ಮಿ ಇದೆ ಇನ್ನೂರು ರೂಪಾಯ್ ಅಷ್ಟೇ ಫೀಸು ಬನ್ನಿ ಅದಕ್ಕೆಲ್ಲ ಯೋಚನೆ ಮಾಡಬೇಡಿ ಬನ್ನಿ ಶುಗರಾ ಓಕೆ ಮ ಶುಗರ್ ಮಾತ್ರೆ ತಗೊಳ್ತಿದ್ದೀರಾ ಎಷ್ಟು ವರ್ಷದಿಂದ ಇದೆ ಶುಗರು ಹಾಂ ಸರಿ ಸರ್ ಎಲ್ಲ ಚಕಪ್ ಮಾಡೋಣ ಬನ್ನಿ ಆಯಿತಾ ಸರಿ ಓಕೆ ಸರ್ ಮತ್ತೆ ಸಿಗುವ ಬಾಯ್ ಹಾಂ ಸರಿ ಸರ್ ಓಕೆ ಬಾಯ್